ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಆಟ ಆಡೋದಿಲ್ಲ ಯಾಕಂದರೆ ಮಕ್ಕಳಿಗೆ ಹುಟ್ದಾಗಿಂದಲೂ ಈಗಿನ ಪ್ರೆಸೆಂಟ್ ಸಿಚ್ಯುಯೇಶನ್ ಹೇಳ್ಬೇಕಂತಂದ್ರೆ ಮಕ್ಕಳಿಗೆ ಫೋನ್ ಕೊಟ್ಟು ರೂಢಿ ಮಾಡಿಬಿಟ್ಟಿರ್ತಾರೆ ಅವ್ರು ಅದರಲ್ಲಿ ಗೇಮ್ಸ್ ಗೇಮ್ ಆಡಿ ಆಡಿ ಆಡಿ ಆಡಿ ಅದಕ್ಕೆ ಇದಾಗಿಬಿಟ್ಟಿರ್ತಾರೆ ಫೋನ್ಗೆ ಅಡಿಕ್ಟಾಗಿಬಿಟ್ಟಿರ್ತಾರೆ ಮತ್ತು ಮುಂಚೆ ನಾವೆಲ್ಲ ಆಟ ಆಡ್ತಿದ್ವಿ ತುಂಬ ಚೆನ್ನಾಗ್ ಆಟ ಆಡ್ತಿದ್ವಿ ಮಣ್ಣಲ್ಲಿ ಮತ್ತು ಅದೇ ರೀತಿಯಾಗಿ ಗೋಲಿ ಆಟ ಮಕ್ಕಳು ಜೊತೆ ಮಕ್ ಎಲ್ಲಾರು ಅಷ್ಟೇ ಮಕ್ಕಳು ಜೊತೆಲಿದ್ದಾಗ ಆಟ ಆಡ್ತಾಯಿದ್ರು ಮತ್ತು ಅದೇ ರೀತಿಯಾಗಿ ಈಗ ಕೆಲವ್ರು ಮಾತ್ರ ಅಷ್ಟೇ ಆಟ ಆಡೋದು ಎಲ್ಲರು ಫೋನ್ಗೆ ಅಡಿಕ್ಟಾಗಿಬಿಟ್ಟಿರ್ತಾರೆ ಮತ್ತು ಅದೇ ರೀತಿಯಾಗಿ ಈಗ ವಾಲಿಬಾಲ್ ವಾಲಿಬಾಲ್ ಆಡ್ತಾರೆ ನನ್ನ ನನ್ಗೆ ನನಗೆ ಗೊತ್ತಿರೋ ಪ್ರಕಾರ ವಾಲಿಬಾಲು ತ್ರೋಬಾಲು ಮತ್ತು ಖೋ ಖೋ ಕಬಡ್ಡಿ ಶೆಟ್ಲ್ ಕಾಕು ಈ ಈ ರೀತಿ ಆಟಗಳನ್ನ ಆಡ್ತಾಯಿರ್ತಾರೆ ಮಕ್ಕಳು ಮಕ್ಕಳಿಗೆ ಈಗ ತುಂಬ ಫೋನ್ ಕೊಟ್ಟು ತುಂಬ ತಪ್ಪು ಮಾಡ್ತಾಯಿರ್ತಾರೆ ಪೇರೆಂಟ್ಸು ಆ ತಪ್ಪನ್ನ ಮಾಡಬಾರ್ದು ಯಾಕಂದರೆ ಅವರು ಅವರಿಗೆ ಈ ಥರ ಈ ಥರ ಅಂತ ಹೇಳ್ಕೊಡ್ಬೇಕು ಮತ್ತು ಅವರಿಗೆ ಆಟ ಆಟಗಳು ಸಹ ಆಡಿಸ್ಬೇಕು